ನಮ್ಮ ರಾಜ್ಯದಲ್ಲಿ ಮತ್ತು ನಮ್ಮ ತುಮಕೂರು ಡಿಸ್ಟಿಕಲ್ಲೂ ಕೂಡ ಸ್ಪೋರ್ಟ್ಸಿಗೆ ತುಂಬ ಪ್ರಾಮುಖ್ಯತೆ ಕೊಡ್ತಾರೆ ಜನರು ಕೂಡ ಪ್ಲಸ್ ಸರ್ಕಾರವು ಕೂಡ ತುಂಬ ಒಂದು ಒತ್ತನ್ನು ನೀಡ್ತಾರೆ ಈವಾಗಿಂದು ಇಲ್ಲಿ ನಮ್ಮ ಎಕ್ಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿ ಅತ್ಲೆಟಿಕ್ಸಿಗೆ ಮತ್ತು ಕ್ರಿಕೇಟು ಬ್ಯಾಟ್ಮಿಟನ್ನು ವಾಲಿಬಾಲು ಇಂಥ ಸ್ಪೋರ್ಟ್ಸಿಗೆ ತುಂಬ ಪ್ರಾಮುಖ್ಯತೆ ಕೊಡ್ತಾರೆ ನಮ್ಮ ಕರ್ನಾಟಕ ನಮ್ಮ ಕರ್ನಾಟಕ ರಾಜ್ಯ ಕ್ರಿಕೇಟಲ್ಲೂ ಕೂಡ ತುಂಬ ಉತ್ತಮವಾದ ಪ್ರದರ್ಶನವನ್ನು ನೀಡುತ್ತಿದೆ ಇಲ್ಲಿ ಕೆ ಎಸ್ ಸಿ ಎ ಗ್ರೌಂಡ್ ಮೂಲಕ ಟ್ರೈನಿಂಗ್ ಕೊಡ್ತಾರೆ ಮತ್ತು ಬ್ಯಾಟ್ಮಿಟನ್ನು ಅತ್ಲೆಟಿಕ್ಸು ಈ ರೀತಿಯೆಲ್ಲ ಆಡ್ತೀನಿ ಅಂದರೆ ಸಾಯಿ ಸ್ಪೋರ್ಟ್ಸ್ ಅಂತ ಒಂದು ಕ್ಲಬ್ ಇದೆ ಅಲ್ಲಿ ಎಲ್ಲ ಥರದ ಟ್ರೈನಿಂಗ್ ಕೂಡ ಕೊಡ್ತಾರೆ ಮತ್ತು ಆ ಕ್ಲಬ್ಬಿಂದ ಆಲ್ ಸ್ಟೇಟ್ ಲೆವೆಲ್ಲು ನ್ಯಾಷ್ನಲ್ ಲೆವೆಲಿಗೆಲ್ಲ ರೆಪ್ರೆಸೆಂಟ್ ಮಾಡಿರೋ ಪ್ಲೇಸ್ಗಳೆ ಜಾಸ್ತಿ ಈ ಕ್ಲಬ್ಬಿಂದಲೇ ಹೋಗಿರೋದನ್ನೋ ಹೆಮ್ಮೆ ಇದೆ ಮತ್ತು ಕ್ರಿಕೆಟಿಗೂ ಕೂಡ ಕೆ ಎಸ್ ಸಿ ಎ ಅಂತ ಗೌರ್ಮೆಂಟ್ದೆ ಇದೆ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಆಫ್ ಅಸೋಷಿಯೇಶನ್ ಅಂತಲೇ ಒಂದು ಸಪ್ರೇಟ್ ಬೋರ್ಡ್ ಇದೆ ಇಲ್ಲಿ ನಾವೂ ಫಸ್ಟು ನಾವು ಫಸ್ಟ್ ಡಿವಿಜನ್ ಸೆಕೆಂಡ್ ಡಿವಿಜನ್ ತರ್ಡ್ ಡಿವಿಜನ್ ಫೋರ್ತ್ ಡಿವಿಜನ್ ಫಿಫ್ತ್ ಡಿವಿಜನ್ ಅಂತ ಇರುತ್ತೆ ಆವಾಗ ನಾವು ಫಿಫ್ತ್ ಡಿವಿಜನ್ ಫಸ್ಟ್ ನಾವು ಆಡಿ ಸೆಲೆಕ್ಟ್ ಆಗಿ ಆ ನಂತರ ನಾವು ಫೋರ್ತ್ ಡಿವಿಜನ್ ಆಡ್ಬೋದು ಆನಂತರ ನಾವೂ ತರ್ಡ್ ಡಿವಿಜನ್ಗೆ ಹೋಗ್ಬೋದು ಆನಂತರ ನಾವು ಸೆಕೆಂಡ್ ಡಿವಿಜನ್ಗೆ ಹೋಗ್ಬೋದು ಆನಂತರ ನಾವು ಸಂಪೂರ್ಣವಾಗಿ ಸೆಕೆಂಡ್ ಡಿವಿಜನ್ನಲ್ಲಿ ನಾವು ಸೆಲೆಕ್ಟ್ ಆದ ನಂತರ ನಾವು ಫಸ್ಟ್ ಡಿವಿಜನ್ ಅಂದರೆ ರಣಜಿ ಕ್ರಿಕೆಟ್ ಅಂತಾರೆ ಅದನ್ನು ರೆಪ್ರಸೆಂಟ್ ಮಾಡ್ಬೋದು ಇದನ್ನೆಲ್ಲ ರೆಪ್ರಸೆಂಟ್ ಮಾಡಾದ್ಮೇಲೆ ನಾವೂ ಅಂತರಾಷ್ಟ್ರೀಯ ಮಟ್ಟಕ್ಕೆ ಆಡೋಕ್ಕೆ ಸೆಲೆಕ್ಟ್ ಆಗ್ತೀವಿ ಇಂಡಿಯಾ ಟೀಮ್ಗೆ ಚೆನ್ನಾಗಾಡಿ ರಣಜೀಲಿ ಸೆಲೆಕ್ಟ್ ಆದವ್ರನ್ನ ಅಂತರಾಷ್ಟ್ರೀಯ ಮಟ್ಟಕ್ಕೆ ಸೆಲೆಕ್ಟ್ ಮಾಡ್ಕೊಳ್ತಾರೆ ಈ ರೀತಿಯೆಲ್ಲ ಚಾನ್ಸಸ್ಸು ಈ ರೀತಿಯೆಲ್ಲ ಸೌಲಭ್ಯಗಳೂ ಕೆ ಎಸ್ ಸಿ ಎ ಅವರು ಕಲ್ಪಿಸ್ಕೊಡ್ತಾರೆ ಮತ್ತು ನಮ್ಮ ಭಾಗದಲ್ಲಿ ಪ್ರತಿ ಯುವಕರು ಕೂಡ ಯಾವ ರೀತಿ ಸ್ಪೋರ್ಟ್ಸ್ನ ಪ್ರಾಕ್ಟೀಸ್ ಮಾಡ್ತಾರೆ ಅಂದರೆ ಅವರು ಅಂತರಾಷ್ಟ್ರೀಯ ರಾಷ್ಟ್ರೀಯ ಮಟ್ಟಕ್ಕೆ ಆಡಬೇಕು ಅನ್ನುವ ಮಟ್ಟದಲ್ಲಿ ಎಲ್ಲ ಸ್ಪೋರ್ಟ್ಸಿಯ ಅಕಾಡೆಮಿಯಲ್ಲೂ ಪಾಲ್ಗೊಳ್ಳುತ್ತಿದ್ದಾರೆ ಇವಾಗ ನಮ್ಮ ರಾಜ್ಯದಲ್ಲಿ ಕೂಡ ಇವಾಗ ದಸರಾ ಸ್ಪೋರ್ಟ್ಸ್ ನಡೀತಿದೆ ಇದು ಎಲ್ಲ ಪ್ರತಿ ಜಿಲ್ಲೆ ಪ್ರತಿ ತಾಲ್ಲೂಕಲ್ಲೂ ಅವ್ರು ಅವ್ರದ್ದು ಡಿಶ್ಟಿಕಲ್ಲಿಯೇ ಟೀಮ್ಗಳು ಮಾಡ್ಕೊಂಡು ಆಡಿ ಅಲ್ಲಿ ಗೆದ್ದವರನ್ನು ಮೈಸೂರು ಮೈಸೂರು ದಸರಾದಲ್ಲಿ ಪ್ರಶಸ್ತಿ ಕೊಟ್ಟು ಅವ್ರಿಗೆ ಅಭಿನಂದಿಸ್ತಾರೆ ಈ ರೀತಿ ನಾವು ಮಾಡೋದ್ರಿಂದ ಮಕ್ಕಳುಗಳ್ಗೆ ಅದೂ ತುಂಬ ಮೋಟಿವೇಟ್ ಆಗಿ ಅವರು ಸ್ಪೋರ್ಟ್ಸ್ಗೆ ಗಮನ ಅರಸುತ್ತಾರೆ ಕೂಡ ಅವ್ರು ಫಿಟ್ಟಾಗೂ ಇರ್ತಾರೆ ಕೂಡ ನಮ್ಮ ರಾಜ್ಯದ ಸ್ಪೋರ್ಟ್ಸ್ದೂ ರ್ಯಾಂಕಿಂಗ್ ಕೂಡ ಮೇಲೆ ಬರುತ್ತೆ ಈ ರೀತಿ ಸಪೋರ್ಟ್ ಮಾಡಬೇಕು ಇದರಲ್ಲಿ ಸರ್ಕಾರವು ಕೂಡ ತುಂಬ ಸಹಾಯ ಮಾಡ್ತಿದೆ ಪ್ಲಸ್ ಜನ್ರುಗಳೂ ಕೂಡ ತುಂಬ ಆಸಕ್ತಿ ಕೊಡ್ತಿದ್ದಾರೆ